ಸಾಕು ಪ್ರಾಣಿಗಳಂದರೆ ನನಗೆ ತುಂಬ ಇಷ್ಟ ಎಸ್ಪೆಶಲಿ ನಾವು ಹಳ್ಳಿ ವಾತಾವರಣದಲ್ಲಿರೋದರಿಂದ ಸಾಕು ಪ್ರಾಣಿಗಳನ್ನು ಹೆಚ್ಚಾಗಿ ಆಕಳು ಎತ್ತು ಮತ್ತು ಎಮ್ಮೆ ಈ ಥರ ಸಾಕು ಪ್ರಾಣಿಗಳನ್ನು ಸಾಕ್ತಿವಿ ಅಷ್ಟೆ ಅಲ್ದನೆ ನಾಯಿ ಬೆಕ್ಕು ಅವುಗಳ ಜೊತೆ ಒಂದು ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಮನುಷ್ಯರಿಗಿಂತ ಪ್ರಾಣಿಗಳ ಜೊತೆಯೇ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತಿವಿ ಹೇಗಪ್ಪ ಅಂತಂದರೆ ಇವಾಗ ಮನುಷ್ಯರಿಗೆ ನಾವು ಅವುಗಳ ಜೊತೆ ಚೆನ್ನಾಗಿದ್ವಿ ಅಂತಂದರೆ ಅವು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಹೊರಗ್ ಹೋಗ್ಬೇಕಾಗಿದ್ದಂತ ಸಂದರ್ಭದಲ್ಲಿ ಅವು ನಮ್ಗೆಷ್ಟು ಅಟ್ಯಾಚ್ಮೆಂಟ್ ಆಗಿರ್ತವೆ ಅಂತಂದರೆ ನಮ್ಮನ್ನು ಹೊರ್ಗಡೆ ಹೋಗೋದಕ್ಕೇ ಬಿಡೋದಿಲ್ಲ ಆ ರೀತಿ ನಾವು ಇವತ್ತು ಒಂದು ಎರಡು ದಿನ ಎಲ್ಲಿಗಾದರು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಅವ್ಕೆ ಅದು ಏನಾದರು ಗೊತ್ತಾಯಿತು ನಾಯಿ ಅಥವಾ ಬೆಕ್ಕು ಮನೆಯಲ್ಲಿತ್ತು ಅಂತಂದರೆ ಅವಕ್ಕೆನಾದ್ರೂ ಅದು ಗೊತ್ತಾಯಿತು ಅಂತಂದ್ರೆ ಅವು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸ್ತಾವೆ ಅಂತಂದರೆ ಇವು ನಮ್ಮನ್ನು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ ಇವರು ಅಂತೇಳಿ ತುಂಬ ನೊಂದ ರೀತಿಯಲ್ಲಿ ಅವು ವ್ಯಕ್ತಪಡಿಸ್ತವೆ ಪ್ರಾಣಿಗಳಲ್ಲಿರ್ತಕ್ಕಂತ ಮಾನವೀಯ ಗುಣಗಳು ಮಾನವೀಯ ಗುಣಗಳು ನಮ್ಮಲ್ಲಿ ತುಂಬ ಕಡಿಮೆ ಆಗಿದೆ ಅದರಲ್ಲೂ ಇತ್ತೀಚೆಗಂತೂ ತುಂಬ ಕಡಿಮೆ ಆಗಿದೆ ನಾವು ಸಾಕ್ತಾ ಇರೋ ಪ್ರಾಣಿಗಳಂತಂದರೆ ಆಕಳು ಆಕಳು ಯಾವ ರೀತಿ ಅವಕ್ಕೆಲ್ಲ ಏನು ಏನು ಹಾಕ್ತಿವಿ ಯಾವ ರೀತಿ ಬೆಳೆಸ್ತೀವಿ ಅವನ್ನ ಅವುಗಳ ಜೊತೆ ಇರೋದೆ ಒಂದು ತುಂಬ ಖುಷಿಯಾದ ವಿಚಾರ ಅವುಗಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅವುಗಳಿಗೆ ಮೇವು ಹಾಕೋದಾಗಿರ್ಬೋದು ಸೊಪ್ಪೆಗಳನ್ನು ಅವ್ಗೆ ಸೊಪ್ಪು ಕತ್ತರಿಸೋದಾಗಿರ್ಬೋದು ಅವನ್ನೆಲ್ಲ ತಂದು ಅವುಗಳಿಗೆ ಹಾಕೋದಾಗಿರ್ಬೋದು ಇದನ್ನೆಲ್ಲ ನೋಡಿದರೆ ತುಂಬಾ ಖುಷಿಯಾಗುತ್ತೆ ಹಳ್ಳಿ ವಾತಾವರಣದಾಗಂತು ಅವುಗಳ ಸಗಣಿ ಎತ್ತಾಕೋದಾಗಿರ್ಬೋದು ನಾವು ಆಮೇಲೆ ಅವುಗಳ ಜೊತೆ ಒಂದು ಬಾಂಧವ್ಯ ಕನೆಕ್ಟ್ ಆಗಿರ್ತೈತೆ ನಮ್ಗೆ ಅವು ಹೇಗಪ್ಪಾ ಅಂತಂದರೆ ನಾವು ಅವುಗಳ ಮುಂದೆ ಅಡ್ಡಾಡ್ತ ಇದ್ದೀವಿ ಅಥವಾ ನಡೆದಾಡ್ತ ಇದ್ದೀವಿ ಅಂತಂದರೆ ಅವು ನಮ್ಮನ್ನು ಗುರ್ತಿಸೋಕ್ ಸ್ಟಾರ್ಟ್ ಮಾಡ್ತವೆ ಒಂದು ಫಸ್ಟಿಗೆ ತಂದಾಗ ನಮ್ಗು ಅವಕ್ಕೆ ಏನು ಅಟ್ಯಾಚ್ಮೆಂಟ್ ಇರೋದಿಲ್ಲ ಅವು ಅವ್ಕೆ ನಮಗೆ ಏನು ಸಂಬಂಧ ಇಲ್ದೆ ಇರೋ ರೀತಿನೇ ಇರ್ತೀವಿ ಆದರೆ ಒಂದುವಾರ ಎರಡುವಾರ ಆ ಥರ ಕಳೆದಂಗೆಲ್ಲ ಅವುಗಳ ಜೊತೆ ನಮ್ಮದು ಬಾಂಧವ್ಯ ತುಂಬ ಚೆನ್ನಾಗಿ ಬೆರೆಯುತ್ತೆ ಆಮೇಲೆ ಅವುಗಳ ಜೊತೆ ನಾವು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊತಿವಿ ಆಕಳು ಏನಪ್ಪ ಅಂತಂದರೆ ಆಕಳು ಸಾಕೋದರಿಂದ ಒಂದು ಉಪಯೋಗ ಏನಂತಂದರೆ ಅವುಗಳ ಹಾಲನ್ನು ಕೂಡ ಕೊಡ್ತಾವು ಆಮೇಲೆ ಮಕ ಮರಿಗಳನ್ನು ಹಾಕ್ತಾವಲ್ಲ ಅದರಲ್ಲಿಂದ ನಮ್ಗೆ ಇನ್ಕಮು ಇದೆ ಅಂತನೂ ಹೇಳ್ಬೋದು ಆಮೇಲೆ ಹಾಲ್ಗಳನ್ನ ಮಾರೋದರಿಂದ ಅದು ಕೂಡ ನಮಗೊಂದು ಬೆನ್ಫಿಟ್ ಅದರಿಂದ ದುಡ್ಡು ಕೂಡ ಬರುತ್ತೆ ಸಾಕು ಪ್ರಾಣಿಗಳನ್ನು ಸಾಕೋದರಿಂದ ತುಂಬ ಉಪಯೋಗಕಾರಿ ಇದೆ ಅಂತ ಹೇಳ್ಬೋದು ಅಷ್ಟೆ ಅಲ್ದೆನೆ ನಾವು ಎತ್ತುಗಳನ್ನು ಕೂಡ ಸಾಕ್ತಿವಿ ಎತ್ತುಗಳಿಂದ ನಮ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಮನೆಯಲ್ಲಿ ಟ್ರ್ಯಾಕ್ಟರ್ ಅಥವಾ ವಾಹನಗಳೇನು ಇರದೇ ಇರ್ತಕ್ಕಂತ ಸಂದರ್ಭದಲ್ಲಿ ಎತ್ತುಗಳನ್ನು ಹೊಲಗಳಲ್ಲಿ ಗಳೆ ಕಟ್ಟಿ ಹೂಡ್ತಿವಿ ಎತ್ತುಗಳ ಕಳ ಕೂಡ ನಮ್ಗೆ ತುಂಬ ಸಹಾಯಕವಾಗಿವೆ ಅಷ್ಟೆ ಅಲ್ದೆನೆ ಮತ್ತೆ ಇವಾಗ ಎಲ್ಲರ್ ಮನೇಲು ಟ್ರ್ಯಾಕ್ಟಿ ಟ್ರ್ಯಾಕ್ಟರ್ ಆ ಥರ ಮಶೀನ್ಸ್ ಇರೋದು ಹಳ್ಳಿ ವಾತಾವರಣದಲ್ಲಿ ರೇರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸಾಕು ಪ್ರಾಣಿಗಳ ಒಂದು ಏನು ಹವಾ ಸಾಕುಪ್ರಾಣಿಗಳ ಒಂದು ಹವಾ ಗುಣ ಅನ್ನೋದು ಅದು ಎಲ್ಲ ಕಳದೋಗಿಬಿಟ್ಟಿದೆ ಯಾಕೆಂದ್ರೆ ಇವಾಗ ಎಲ್ಲರೂ ಮಶೀನ್ಸ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದರಿಂದ ಏನು ಮಾಡ್ತಾ ಇದ್ದಾರೆ ಜಾಸ್ತಿ ಇದಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ ಪ್ರಾ ಸಾಕು ಪ್ರಾಣಿಗಳನ್ನು ಬಿಟ್ಟು

ಒಂದು ಎಕ್ರೆ ಇತ್ತಂತಂದರೆ ಒನ್ ಡೇ ಫುಲ್ ಟೈಮ್ ತೊಗೊತಿವಿ ತೊಗೊಂತೈತೆ ಅದೇ ನಾವು ಮೆಶೀನ್ ಅಥವಾ ಟ್ರಾಕ್ಟರನ್ನ ಯೂಸ್ ಮಾಡಿದರೆ ಒನ್ ಡೇ ಮಾಡೋ ಕೆಲಸನ ಒಂದೇ ತಾಸಲ್ಲಿ ಮುಗಿಸಿಬಿಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಜನ ಅಂತಂದರೆ ಇವಾಗ ಇದಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಮಶೀನ್ಗಳಿಗೆ ಅಡಾಪ್ಟ್ ಆಗೋದರಿಂದ ತಂತ್ರಜ್ಞಾನ ಬೆಳಿತೈತೆ ಆಮೇಲೆ ಎಲ್ಲ ಇಂಪ್ರೂವ್ ಆಗ್ಬೋದು ಟೆಕ್ನಾಲಜಿ ಆದರೆ ಸಾಕು ಪ್ರಾಣಿಗಳ ಜೊತೆ ಇರೋ ಅಟ್ಯಾಚ್ಮೆಂಟ್ ಕಮ್ಮಿ ಆಗುತ್ತೆ ನಮಗೆ ಸಾಕು ಪ್ರಾಣಿಗಳ ಜೊತೆ ಇರೋ ಅಟ್ಯಾಚ್ಮೆಂಟ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗೆಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೇಲು ಎತ್ತು ಆಕಳು ಎಮ್ಮಿನೂ ಎಲ್ಲಾ ಇರ್ತಿದ್ದವು ಬಟ್ ಇವಾಗೇನಾಗ್ತ ಇದೆ ಅಂತಂದರೆ ಸಾಕು ಪ್ರಾಣಿಗಳನ್ನು ಏನು ಒಂದು ಪ್ಯಾಕೆಟ್ ಹಾಲಲ್ ಪಾ ಹೊರಗ್ ತಂದು ತಿಂದರಾಯ್ತು ಮೊಸ್ರಲ್ಲ ತೊಗೊಂಡು ತಿಂದರಾಯ್ತು ಬಿಡು ಅಂತ ನಾವು ಏನು ಲೇಜಿ ಮಾಡ್ತಾ ಇದ್ದೀವಿ ಅದೇ ಇಫ್ಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಇದೆ ಇವಾಗ ಏನಪ್ಪ ನಾವು ಎಲ್ಲ ರೆಡಿಮೆಡ್ ಫುಡ್ ಅಂತಂದರೆ ಪಾಕೆಟಲ್ಲಿ ಪೊಕೆಟಾಗಿರೊ ಬಂದು ಬಂದಿರೊ ಫುಡ್ಡನೇ ತಿಂತಾ ಹೋದ್ರೆ ನಮ್ಮ ಹೆಲ್ತ್ ಮೇಲು ಇಶ್ಯೂ ಆಗ್ತಾ ಹೋಗ್ತವೆ ಅದೇ ನಾವು ಸಾಕು ಪ್ರಾಣಿಗಳನ್ನು ಮನೇಲೆ ಸಾಕಿ ಅವುಗಳಿಂದ ಬರೊ ಪ್ರಾಡಕ್ಟನ್ನ ಊಟ ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಅಕ್ಪಕ್ಕದವ್ರು ಇರು ನಾವು ಅಷ್ಟು ಊಟ ಮಾಡಕಾಗ್ದೆ ಇದ್ರು ನಮ್ಮ ಅಕ್ಕಪಕ್ಕ ಇರೋ ಮನೆಯವರಿಗೆ ಕೊಡ್ಬೋದು ನಾವು ಆ ಉಳಿದಿರ್ತಕ್ಕಂತ ಎಲ್ಲ ಹಾಲು ಮೊಸರು ಮಜ್ಜಿಗೆ ಏನಿರುತ್ತೋ ಅದನ್ನೆಲ್ಲ ಅವ್ರಿಗೆ ಕೊಡ್ಬೋದು ನಮ್ಮ ಅಕ್ಕಪಕ್ಕದವ್ರು ಇರೋರನ್ನು ಕೂಡ ತುಂಬ ಚೆನ್ನಾಗಿ ನಾವು ನೋಡ್ಬೋದು ನಾವು ತುಂಬ ಚೆನ್ನಾಗಿರ್ಬೋದು ಅಂತೇಳ್ಬೋದು ಈ ಸಾಕು ಪ್ರಾಣಿಗಳಿಂದ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಅವುಗಳು ಅವ್ಗಳನ್ನು ಸಾಕೋದರಿಂದ ಎತ್ತು ಎಮ್ಮೆ ದನ ಆಕಳು ಈ ಥರ ದನಗಳನ್ನ ನಾವು ಸಾಕೋದರಿಂದ ಏನು ಬೆನಿಫಿಟ್ ಆಗುತ್ತೆ ಇನ್ನೊಂದು ಅಂತಂದರೆ ಅವ್ಗಳು ಹಾಕೋ ಸಗಣಿಯಿಂದ ಗೊ ಹೊಲಕ್ಕೆ ಗೊಬ್ಬರ ಆಗುತ್ತೆ ಇವಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರಂತಂದರೆ ಆಲ್ಮೋಸ್ಟ್ ರಾಸಾಯನಿಕ ಗೊಬ್ಬರಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಹೊಲ ಏನಾಗ್ಬಿಟ್ಟಿದಾವೆ ಅಂತಂದರೆ ಬರಡಾಗ್ತಾ ಇದು ಬರಡಾಗಿ ಹೋಗ್ತಾ ಇದ್ದಾವೆ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಹಂಗ್ ಹೋದಂಗೆಲ್ಲ ಏನಾಗುತ್ತೆ ಮಣ್ಣೆಲ್ಲ ಫುಲ್ಲು ತನ್ನ ಸತ್ವವನ್ನು ಕಳೆದ್ಕೊಂಡು ಅದು ಏನು ಬೆಳೆ ಆಗದೇ ಇರೋ ಸ್ಥಿತಿಗೂ ಬರುತ್ತೆ ಅಂತ ಅನ್ಸತ್ತೆ ನನಗೆ ಅದೇ ನಾವು ದನ ಕರುಗಳನ್ನು ಸಾಕಿ ಅವುಗಳಿಂದ ಬರೋ ಸಗಣಿನ ಗೊಬ್ರಕ್ಕೆ ಹೊಲಕ್ಕಾಕಿದ್ರೆ ಅವುಗಳ ಮಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ಫಲವತ್ತಾಗಿ ಬೆಳಿತೈತೆ ಆಮೇಲೆ ನಾವು ಹೊಲದ ಹೊಲದಲ್ಲಿ ಪೀಕು ಕೂಡ ಚೆನ್ನಾಗಿ ತೆಗಿಬೋದು ಸಾಕು ಪ್ರಾಣಿಗಳಿಂದ ತುಂಬ ಬೆನಿಫಿಟ್ಸ್ ಇದೆ ಸಾಕು ಪ್ರಾಣಿಗಳನ್ನು ಸಾಕೋದು ತುಂಬ ಖುಷಿನು ಕೊಡುತ್ತೆ ಯಾಕೆಂತಂದ್ರೆ ಅವು ನಮ್ಮ ನಮ್ಮ ಜೊತೆ ಒಂದು ಬಾಂಧವ್ಯ ಇರುತ್ತಲ್ಲ ಅವುಗಳ ನಮ್ಮ ನಮ್ಮಧ್ಯೆ ತುಂಬ ಚೆನ್ನಾಗಿರುತ್ತೆ ನಾನು ಎಸ್ಪೆಶಲಿ ತುಂಬ ಇಷ್ಟವಾಗಿರೋ ಪ್ರಾಣಿ ಅಂತ ಸಾಕು ಪ್ರಾಣಿ ಅಂತಂದರೆ ಆಕಳು ಯಾಕೆಂದ್ರೆ ನಮ್ಮ ಮನೇಲಿರೋದು ಆಕಳು ಕೂಡ ಆ ಆಕಳು ನಮ್ಮನ್ನು ಹೇಗೆ ನೋಡುತ್ತೆ ಅಂತಂದರೆ ನಾವು ಅದರ ಹತ್ರ ಹೋದ್ರೆ ಸಾಕು ನಮ್ಮನ್ನು ಅದು ಗುರ್ತಿಸುತ್ತೆ ಇವರು ಅಂದರೆ ನಾವು ಡೈಲಿ ನೋಡಿ ನೋಡಿ ಏನಾಗಿರ್ತಾವಕ್ಕೆ ಮುಖ ಪರಿಚಯ ಆಗ್ಬಿಟ್ಟಿರತ್ತೆ ನಾವೇಗೆ ಈಗ ಮಕ್ಕಳು ಬೆಳಿತಾ ಬೆಳಿತಾ ಹೆಂಗೆ ಅವ್ಕೆ ಗೊತ್ತಾಗುತ್ತೆ ನೋಡಿ ನಾವು ಇವರೇ ತಾಯಿ ಇವರೇ ಅಕ್ಕ ನಮ್ಗೆ ಅಂತಂದು ಅದೇ ರೀತಿ ಅವು ಕೂಡ ನಮ್ಮನ್ನು ಅಷ್ಟು ಹಚ್ಕೊಂಡು ಬಿಟ್ಟಿರ್ತವೆ ಸಾಕು ಪ್ರಾಣಿಗಳು ಅವುಗಳ ಜೊತೆ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗಿಷ್ಟ ಆಗಿರೋ ಪ್ರಾಣಿಗಳಂತಂದರೆ ಅದು ಆಮೇಲೆ ಮನೇಲಿ ನಾಯಿನು ಸಾಕ್ತಾರೆ ಬೆಕ್ಕುನು ಸಾಕ್ತಾರೆ ಇತ್ತೀಚಿಗಂತು ಎಲ್ಲ ಪ್ರಾಣಿನು ಸಾಕ್ತಾರೆ ಮೊಲ ಸಾಕ್ತಾರೆ ಅದ್ರಲ್ಲು ಬೆಕ್ಕಂತು ಮನೆ ತುಂಬ ಓಡಾಡಿಕೊಂಡು ತುಂಟಾಟ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ ನಾವು ನಮ್ಮನೇಲಿ ಮಕ್ಳು ಇಲ್ಲ ಅಂತ ಕೊರಗ್ತಾ ಇರ್ತಾರೆ ಒಬ್ಬೊಬ್ಬರು ಅದೇ ಮಕ್ಳು ಪರವಾಗಿ ನಾವೇನು ಮಾಡ್ಬೋದು ಈ ಥರ ಸಾಕು ಪ್ರಾಣಿಗಳನ್ನು ಸಾಕೋದರಿಂದ ಅವುಗಳ ಜೊತೆ ನಮ್ಮ ಬಾಂಧವ್ಯ ಹೆಚ್ಚಾಗತ್ತೆ ಮಕ್ಕಳಿಲ್ಲ ಅನ್ನೋ ಕೊರಗು ಕೂಡ ಅವರಿಗೆ ಹೋಗುತ್ತೆ ಸಾಕು ಪ್ರಾಣಿಗಳಿಂದ ಸಾಕು ಪ್ರಾಣಿಗಳನ್ನು ಸಾಕೋದು ಒಂಥರ ಖುಷಿಯಾದ ವಿಚಾರ ಅಂತಾನೇ ಹೇಳ್ಬೋದು ಅಷ್ಟೇ ಅಲ್ದನೆ ಇವಾಗ ನಾವು ನಾಯಿ ಅಂತೀವಿ ನಾಯಿ ಅಂದ ತಕ್ಷಣ ಎಲ್ಲರು ಹೇಳ್ತಾರೆ ನಿಯತ್ತಿನ ಪ್ರಾಣಿ ಅಂತೇಳಿ ಅದು ನಿಜ್ವಾದ ಮಾತು ಆ್ಯಕ್ಚುಲಿ ಹೇಗಪ್ಪ ಅಂತಂದರೆ ಒಂದು ನಾಯಿನ ನಾವು ಸಾಕಿದ್ದೀವಿ ಅಂತ ಅಂದರೆ ಆ ನಾಯಿ ಎಷ್ಟು ನಮಗೆ ತನ್ನ ಒಂದು ಜೀವವನ್ನು ಕೂಡ ಅದು ಲೆಕ್ಕಿಸದೆ ನಮ್ಮನ್ನು ಕಾಪಾಡ್ತೈತೆ ಯಾಕಪ್ಪ ಅಂತಂದರೆ ಅದು ನಾವಾಕಿರೊ ಒಂದು ತುತ್ತು ಅನ್ನಕ್ಕೆ ಅದು ಬೆಲೆ ಕೊಡ್ತೈತೆ ಅದು ಹೇಗಪ್ಪ ಅಂತಂದರೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟೋಗಿದ್ದೀವಿ ಅಥವಾ ಮನೆ ಒಳಗಡೆ ಇದ್ದೀವಿ ಅದು ನಾಯಿನ ಹೊರಗಡೆ ಬಿಟ್ಟಿದ್ದೀವಿ ಅಂತಂದರೆ ಆ ನಾಯಿ ಏನು ಮಾಡುತ್ತೆ ನಾವು ಯಾರಾದ್ರು ಬೇರೆದವರು ಬಂದರು ಅಂತಂದರೆ ಸೌಂಡ್ ಮಾಡುತ್ತೆ ಬೊಗಳಕೆ ಸ್ಟಾರ್ಟ್ ಮಾಡುತ್ತೆ ಆ ರೀತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕದು ಹೆಲ್ಪ್ ಆಗಿದೆ ತುಂಬ ಸಹಾಯಕವಾಗಿದೆ ಅಂತೇಳಿ ಹೇಳ್ಬೋದು ಅಷ್ಟೇ ಅಲ್ದೆನೆ ನಾವು ಮನೆಯಲ್ಲಿಲ್ಲ ಅದನ್ನಷ್ಟೇ ಬಿಟ್ಟೋಗಿದ್ವಿ ಅಂತಂದ್ರು ಕೂಡ ಅದು ನಮ್ಮನೆ ಹತ್ರ ಯಾರನ್ನು ಬರಾಕು ಬಿಡೋದಿಲ್ಲ ಅದು ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ನಾವು ಏನಾದರು ಅದನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅದನ್ನು ನಾವು ಇವಾಗ ಬಿಟ್ಟು ಬಿಡ್ಬೇಕು ಸಾಕಪ್ಪ ಇದನ್ನು ಸಾಕಿ ನಮ್ಗೆ ಸಾಕಾಗೈತೆ ಇದು ಆಗಲೇ ಇವಾಗ ವಯಸ್ಸಾಯಿತು ಸಾಯೋ ಸ್ಟೇಜ್ಗೆ ಬಂದಿದೆ ಅಂತೇಳಿ ಅಂತ ನಮಗನಿಸಿತ್ತು ಅಂತಂದು ಅದನ್ನು ಹೊರಗಡೆ ಏನಾದರು ಬಿಡೋಕೋದರೆ ಪಾಪ ಆವಾಗ ಆಗ ಅದಕ್ಕಾಗೊ ನೋವು ಅಷ್ಟೇ ಇರುತ್ತೆ ನಮಗಾಗೋ ನೋವು ಅಷ್ಟೇ ಇರುತ್ತೆ ಅದನ್ನು ನಾವು ಇಷ್ಟಪಡೋದಿಲ್ಲ ಇಷ್ಟು ದಿನ ಸಾಕಿದ್ದೀವಿ ಇವಾಗ ಹೇಗಪ್ಪ ನಾವಿದನ್ನು ಕಳಿಸಬೇಕು ಹೇಗಪ್ಪಾ ಇದನ್ನು ಮಾಡಬೇಕು ನಮ್ಗು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಆಮೇಲೆ ಅದಕ್ಕಾಗೊ ನೋವು ಕೂಡ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಿವಿ ನಾವು ಪ್ರಾಣಿಗಳನ್ನು ಯಾವುದೇ ಪ್ರಾಣಿ ಆಗಲಿ ಅವ್ಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅವುಗಳಿಂದ ನಮ್ಗೆ ತುಂಬ ಉಪಯೋಗಕಾರಿನೂ ಇದೆ ಆಮೇಲೆ ಅವುಗಳಿಂದ ಅವ್ಗಳನ್ನು ಸಾಕೋದರಿಂದ ತುಂಬ ಸಹಾಯಕವಾಗುತ್ತೆ ಅಂತಾನೇ ಹೇಳ್ಬೋದು ಸ್ಟಾಪ್ ಮಾಡ್ಬೋದಾ ಸರ್